ಹಲೋ ಸರ್ ನಮಸ್ತೆ ಸರ್ ಸರ್ ಅದೇ ಕಂಪ್ನಿಯವರ ಸರ್ ಅದೇ ಸರ್ ನಮಗೆ ಫಾರ್ಚ್ಯುನರ್ ಕಾರು ಬೇಕಿತ್ತು ಸರ್ ಹಾಂ ಸರ್ ಫಾರ್ಚ್ಯುನರೇ ಬೇಕು ಸರ್ ಕಾರು ಅಂದರೆ ಸರ್ ನಾವು ಏಳು ಜನ ಫಾರ್ಚ್ಯುನರು ಇಲ್ಲ ಇನೋವ ಇವೆರಡ್ರಲ್ಲಿ ಯಾವ್ದಾದ್ರೂ ಸರಿ ಸರ್ ಹಾಂ ಸರ್ ಸರ್ ನಾವು ಏಳು ಜನ ಹೋಗಬೇಕು ಟ್ರಿಪ್ ಹೋಗಬೇಕು ಅಂಥೇಳಿ ಅನ್ಕೊಂಡಿದ್ದೀವಿ ಸರ್ ಅಂದರೆ ಡ್ರೈವರ್ ಬೇಡ ನಮಗೆ ಹಾಂ ಸರ್ ನಮಗೆ ನೀವು ಬಾಡಿಗೆ ಒಂದಿನ ಪೂರ್ತಿ ಎರಡು ದಿನ ಬೇಕು ನಮಗೆ ಕಾರು ನೀವು ಎರಡು ದಿನ ಪೂರ್ತಿ ನಮಗೆ ಬಾಡಿಗೆಗೆ ಕೊಡ್ತೀರಾ ಅಂತಂದ್ರೂ ಓಕೆ ಇಲ್ಲ ಕಿಲೋಮೀಟರ್ ಲೆಕ್ಕ ಕೊಡ್ತೀರಾ ಅಂತಂದ್ರೂ ಸರಿ ಸರ್ ಹೇಗಾದ್ರು ಸರಿ ಇಲ್ಲ ಸರ್ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ತೊಗೊಂಡೋಗಿ ಸೇಫಾಗಿ ತೊಗೊಂಡು ಬರ್ತೀವಿ ಸರ್ ನಾವು ಆಕ್ಚುವಲಿ ಒಂದು ಎಂಪ್ಲಾಯ್ ಸರ್ ನಾವು ನಮ್ಮ ಡೀಟೇಲ್ಸೆಲ್ಲ ನಾವು ಕೊಡ್ತೀವಿ ಹಾಂ ಸರ್ ಸರ್ ನಾವು ಮೊದಲು ಕೋಲಾರಿಂದ ಈಶ್ವರ ಟೆಂಪಲ್ಲು ಈಶ್ವರ ಟೆಂಪಲ್ಲು ಈಶ್ವರ ಟೆಂಪಲಿಂದ ಹಾಂ ಅಲ್ಲಿ ಫಾಲ್ಸೊಂದಿದೆ ಅಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಕಾತ್ಯೆನಹಳ್ಳಿ ಫಾಲ್ಸಿದೆ ಸರ್ ಫಾಲ್ಸಲ್ಲೊಂದು ಆಟಾಡ್ಕೊಂಡು ಮತ್ತೆ ನೈಟು ನಂದಿ ಬೆಟ್ಟದಲ್ಲಿ ಸ್ಟೇ ಹಾಂ ಅಲ್ಲಿಂದ ನಂದಿ ಬೆಟ್ಟದಲ್ಲಿ ಸ್ಟೇ ಇರ್ತೀವಿ ಸರ್ ನೈಟು ನಂದಿ ಬೆಟ್ದಲ್ಲಿ ಅಲ್ಲೇ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಸೂರ್ಯೋದಯ ಸೂರ್ಯೋದಯ ಮುಗಿಸ್ಕೊಂಡು ಸೂರ್ಯೋದಯ ಮುಗಿಸ್ಕೊಂಡು ಅಲ್ಲಿಂದ ಘಾಟಿ ಘಾಟಿಗೋಗಿ ಘಾಟಿಯಿಂದ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡು ಮತ್ತೆ ಡೈರೆಕ್ಟ್ ಕೋಲಾರ ಸರ್ ಹಾಂ ಇಷ್ಟೇ ಸರ್ ಸರ್ ಇಲ್ಲ ನೀವು ಟೋಟಲಿ ಇದಕ್ಕೆಲ್ಲ ಸೇರಿಸ್ಬಿಟ್ಟು ಪ್ಯಾಕೇಜ್ ಕೊಡ್ತೀನಂತಂದ್ರೂ ನಮಗೆ ಒಪ್ಪಿಗೆನೇ ಇಲ್ಲ ನೀವು ಕಿಲೋಮೀಟ್ರ್ ಲೆಕ್ಕ ನಮಗೆ ಕೊಡ್ತೀರಂತಂದ್ರೂ ಒಪ್ಪಿಗೆನೇ ಸರ್ ಸರ್ ಅದೇ ಈ ಪ್ಲೇಸಂದ್ನಲ್ಲ ಇಲ್ಲಿಗೆ ಹೋಗ್ತೀವಿ ನಾವೊಂದು ಏಳು ಜನ ಹೋಗ್ತೀವಿ ಸರ್ ಕನ್ಫರ್ಮ್ಮಾಗಿ ಏಳು ಜನ ಸರ್ ಕಿಲೋಮೀಟ್ರ್ ಲೆಕ್ಕ ಅಂದರೆ ಎಷ್ಟು ಕೊಡ್ತೀರಾ ಸರ್ ಸರ್ ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಯಾವುದೋ ಇದರಲ್ಲಿ ಇನೋವ ಹದಿನಾರು ಫಾರ್ಚ್ಯುನರ್ ಸರ್ ಫಾರ್ಚ್ಯುನರು ಇಪ್ಪತ್ತು ಹಾಂ ಹಾಂ ಫಾರ್ಚ್ಯುನರ್ ಇಪ್ಪತ್ತು ಇನೋವ ಹದಿನಾರು ಸರ್ ಜಾ ನಾಲ್ಕು ರೂಪಾಯಿ ಡಿಫ್ರೆನ್ಸ್ ಇದೆಯಲ್ವಾ ಸರ್ ಹಾಂ ಹಾಂ ಹಾಂ ಸರಿ ಸರ್ ಸರ್ ಇದು ನಿಮ್ಮ ಡ್ರೈವರ್ ಕಡೆ ನಿಮ್ಮ ನಿಮ್ಮ ಡ್ರೈವರೇ ಬಂದರೆ ಇದಕ್ಕೇನಾದ್ರು ಕಡಿಮೆ ಮಾಡ್ತೀರಾ ಸರ್ ನಿಮ್ಮ ಡ್ರೈವರ್ ಬಂದರೆ ಎಷ್ಟು ಒಂದು ಎರಡು ರೂಪಾಯಿ ಇಲ್ಲ ಸರ್ ನಮ್ಮ ಡ್ರೈವರ್ ಇದೆ ಡ್ರೈವರ್ ನಾವೇ ಇರ್ತೀವಿ ಸರ್ ಇದು ದಿನದ ಬಾಡಿಗೆ ಅಂತಂದ್ರೆ ಹೌದಾ ಸರ್ ದಿನಕ್ಕೆ ಹದಿನೈದು ಸಾವಿರ ದಿನಕ್ಕೆ ಹದಿನೈದು ಸಾವಿರ ಕಿಲೋಮೀಟ್ರ್ ಲೆಕ್ಕ ಆದರೆ ಇಷ್ಟು ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನಿಮಗೆ ಮೊದಲು ನಾವೊಂದು ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಮಾಡಿರ್ತೀವಿ ಇಪ್ಪತ್ತೈದು ಸಾವಿರ ನಿಮಗೆ ಕ್ಯಾಶ್ ಕೊಟ್ಟಿರ್ತೀವಿ ಮಿಕ್ಕಿದ್ದು ನಾವು ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ ಸರ್ ಸರ್ ಇದಕ್ಕೆ ನೀವು ಕಾರಿದ್ದು ಜಿ ಪಿ ಎಸ್ ಟ್ರ್ಯಾಕ್ ನೀವು ಮಾಡ್ಲೇಬೇಕು ಸರ್ ಯಾಕೆಂದ್ರೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ನಿಮಗೆ ಫೂಟ್ ಬೇಕು ಯಾಕೆಂತಂದ್ರೆ ನಾವು ನಿಮಗೆ ಮೋಸ ಮಾಡೋದಾಗ್ಲಿ ನಿಮ್ಮ ಕೈಯ್ಯಿಂದ ನಮಗೆ ಮೋಸ ಆಗೋದಾಗ್ಲಿ ಏನು ಬೇಡ ಹಾಂ ಸರ್ ನೀವು ಜಿ ಪಿ ಎಸ್ ಹಾಕಿ ಟ್ರ್ಯಾಕ್ ಹಾಕಿ ಕೊಡಿ ನಾವು ಹಾಂ ಸರ್ ನಿಮ್ಮ ಕಾರನ್ನು ಹೇಗೆ ತೊಗೊಂಡೋಗ್ತಿವೋ ಹಾಗೆ ತೊಗೊಂಡು ಬರ್ತೀವಿ ಸರ್ ಹಾಂ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್